ಸುಜಯ್ ಡಾಕ್ಟ್ರಾ ಅದೇ ನಿನ್ನೆ ಬಂದಿದ್ನಲ್ಲ ಹೊಟ್ಟೆ ಕೆಟ್ಟೋಗಿದೆ ಅಂತ ನೀವು ಮೆಡಿಸನ್ ಕೊಟ್ಟಿದ್ದೀರ ಇನ್ನೂ ಕಮ್ಮಿ ಆಗಿಲ್ಲ ನಮಗೆ ಹೊಟ್ಟೆನೋವ್ದು ಹೊಟ್ಟೆ ಕೆಟ್ಟೋಗೈತೆ ಅಂತ ಹೇಳಿದ್ನಲ್ಲ ಹಾಂ ಅದೇ ಹಾಂ ಅದೇ ಫಂಕ್ಷನಲ್ಲಿ ಸಾ ಐಸ್ ಕ್ರೀಮ್ ತಿಂದುಬಿಟ್ಟಿದೊ ಆದ್ರಿಂದ ಇನ್ನೂ ಯೇ ಹಾಂ ಇನ್ನೂ ಯಾವ್ದಾದ್ರೂ ಹಾಂ

ಅಂದರೆ ನಾ ಇನ್ನೂ ಒಂದು ಎರಡು ದಿವಸ ಬುಟ್ಟು ಇನ್ನೊಂದು ಎರಡು ದಿವಸ ಬಿಟ್ಟು ಬರ್ಬೌದಾ ಹಾಂ ಒಳ್ಳೆಯ ಮದ್ದು ಕೊಡಿ ಒಳ್ಳೆಯ ಹಾಂ ಆಯ್ತು ಮದ್ದು ಕೊಡಿ ಒಳ್ಳೆಯ ಮದ್ದು ಹೊಟ್ಟೆನೋವು ಅದು ಎವಿ ಆಗಿದೆ ಹಾಂ ಆಯಿತು

ಹಾಂ ಆಯಿತು ಸರಿ ಆಗುತ್ತಾ ಹೊಟ್ಟೆನೋವು

ಹಾಂ ಹಾಂ ಹಾಂ ಆಯಿತು ಹಾಂ ಈಗ ಸದ್ಯಕ್ಕೆ ಯಾವುದೂ ಇಲ್ಲವಾ ಇದು ಉಪಯೋಗ

ಹಾಂ ಹಾಂ ಹಾಂ ಅಯಿತು ಇನ್ನು ಎರಡು ದಿವಸ ಬಿಟ್ಟು ಹಾಂ ಹಾಂ ಇನ್ನು ಎ ಇನ್ನು ಎರಡು ದಿವಸ ಆದ್ಮೇಲೆ ಬೇಕಾದ್ರೆ ಬರ ಬರ್ತೀನ್ ನಾನು ನಮ್ಮದು ಕೆಲಸ ಎಲ್ಲ ಮುಗ್ಸ್ಕತೀನಿ ನಿಮ್ಮದೂ ಎಲ್ಲ ಕೆಲಸ ಮುಗ್ಸ್ಕೊಳ್ಳಿ

ಹಾಂ ಓಕೆ ಟ್ಯಾಂಕ್ ಯು